ನಾವು ಪ್ರಯಾಣಕ್ಕೆ ಹೋಬೇಕಾದರೆ ಉದ್ದೇಶ ನಾ ಪ್ರಯಾಣಕ್ಕೆ ಹೋಬೇಕಾಗಿರೋ ಉದ್ದೇಶ ಏನದೆ ಅಂದರೆ ನಮ್ಮ ಮನ್ಯಾಗ ಮೊದಲು ಇಲ್ಲಿ ಫ್ರೀ ಇರ್ಲಾರ್ದಷ್ಟ್ ಅಲ್ಲಿ ಹೋಗಿ ಫುಲ್ ಫ್ರೀಯಾಗಿ ಇರ್ತೀವಿ ಮತ್ತು ಅಂದರೆ ಇಲ್ಲಿನಕಿನ ಅಲ್ಲಿ ಫ್ಯಾಮ್ಲಿ ಫುಲ್ಲು ಫುಲ್ ಎಲ್ಲರೂ ಒಂದಾಗಿರ್ತೀವಿ ಮತ್ತು ಅಂದ್ರೆ ಇಲ್ಲಿ ನಮ್ಮ ಮನೆಗೆ ಎಲ್ಲರೂ ಅಲ್ಲಿ ಯಾಕೆ ಹೋತೀರಿ ಇಲ್ಲಿ ಯಾಕೆ ಹೋತೀರಿ ಮನೆಗೆ ಕೂತು ಕೂತು ಬೋರ್ ಆಗ್ತದಲ್ಲ ಹೋಗಣ್ ನಡೀರಿ ಅಂತಾರ ಮತ್ತು ಅಲ್ಲಿ ಹೋಗ್ದ್ರೆ ಮಜಾ ಬರ್ತದಂತ ಅಲ್ಲಿ ಹೋಗ್ತೀವಿ ಮತ್ತು ಅಂದ್ರೆ ಮನೆಲೇ ಒಬ್ಬಂಟಿಯಾಗ್ ಕೂತ್ರೂ ಏನಾರೂ ಡಿಪ್ರೆಸ್ ಆಗ್ತದೇನೋ ಮೈಂಡ್ ಅಂತ್ಹೇಳಿ ಅದ್ರ ಕಾರಣಕ್ಕೆ ನಾವು ತಿರ್ಗ್ಯಾಳಕ್ಕೆ ಆ ಜಾತ್ರೆಗಿ ಹೊರಗೆ ಅದಕ್ಕೆ ಇದಕ್ಕೆ ಹೋಗ್ತೀವಿ ಮತ್ತು ಏನಾರೂ ಹಿಂಗ್ ಮನೆಗೆ ಯಾರಾನ ಬಂದ್ರು ಅಂದರೆ ಅವ್ರಿಗೆ ಮನ್ಸು ಬರಲಾಗಿತ್ತು ನಮಗೆ ಮನ್ಸು ಬರ್ಲಾಗಿತ್ತು ಅಂದರೆ ನಡೀರಿ ಹೋಗಣ್ ಅಂತಂದು ಅವರಿಗೂ ನಾವು ಎಲ್ಲಿಗಾರೂ ತಿರ್ಗ್ಯಾಳಕ್ಕೆ ಹೋಗಿ ಬರ್ತೀವಿ ಮತ್ತು ಅದೇ ಇದಿಷ್ಟು ಉದ್ದೇಶಕ್ಕಾಗಿ ನಾವು ಹೋತೀವಿ ಮತ್ತು ನಾ ಈಗ ವರ್ಷ್ನಾಗ ನಾಲ್ಕು ಐದಾರು ಸರ್ತಿ ಹೋಗಿ ಬರ್ತೆ ಯಾಕಂದ್ರೆ ಅಲ್ಲಿ ನಾಲ್ಕು ಐದು ಸರ್ತಿ ಅಂದ್ರೂ ಭೀ ವರ್ಷನ್ಯಾಗ ತಿಂಗಳ್ನ್ಯಾಗ ಅಂದ್ರೆ ಹ್ಞೂ ತಿಂಗಳ್ನ್ಯಾಗ ಎರಡು ಮೂರು ಸಲ ಹೋಗಿ ಬರ್ತೀವಿ ಅಲ್ಲಿ ಎಲ್ಲರೂ ಇರ್ತಾರಲ್ಲ ಅದಕ್ಕೆ ತಿಂಗಳಿಗೆ ಅಥವಾ ವರ್ಷಗೆ ವರ್ಷಿಗಂದ್ರೂ ಒಂದು ವರ್ಷಿನ್ಯಾಗ ಒಂದು ಹನ್ನೆರಡು ಇಲ್ಲ ಹತ್ತು ಹತ್ತು ಹದಿನೈದು ಸ ಹತ್ತು ಇಲ್ಲ ಎರಡು ಮೂರು ಸರ್ತಿ ಹೋಗಿ ಬರ್ತೀವಿ ಅಷ್ಟೇ ಜಾಸ್ತಿ ಏನೂ ಹೋಗಲ್ಲ